ನಾನು ಶಾಲಾ ಕಾಲೇಜಲ್ಲಿ ಪ್ರವಾಸಕ್ಕಾಗಿ ನಿ ತೆರಳಿದ ಸ್ಥಳ ಯಾದ್ ಅಂದರೆ ಮೈಸೂರು ನಂಜನಗೂಡು ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ನಾನು ಮೈಸೂರು ಪ್ಯಾಲೇಸ್ ಚಾಮುಂಡಿ ಬೆಟ್ಟ ಝೂ ಅಣೆಕಟ್ಟು ಇದು ನನಗೆ ತುಂಬ ಇಷ್ಟವಾದಂಥ ಸ್ಥಳ ಮತ್ತು ಅದರ ಅನುಭವ ಏನೆಂದರೆ ಅತಿ ಸುಂದರವಾದದ್ದು ಮತ್ತು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಿ ರಂಗನಾಥಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧವಾದದ್ದು ನನಗೆ ತುಂಬ ಇಷ್ಟವಾದಂಥ ದೇವಸ್ಥಾನ